ಈ ಬಾರತ ದೇಶದಲ್ಲಿ ನಾನು ಕಂಡಂತಹ ಅತ್ಯುತ್ತಮ ನಾಯಕಿ ಅಥವಾ ನಾಯಕರಲ್ಲಿ ನಾನು ತುಂಬ ಮೆಚ್ಚುಗೆಯಿಂದ ಹೇಳುವ ಹೆಸರು ಅಂದರೆ ಅದು ಸೋನಿಯಾ ಗಾಂಧಿ ಅವರು ದೇಶಕ್ಕೆ ನೀಡಿದ ಕೊಡುಗೆ ಒಂದಲ್ಲ ಎರಡಲ್ಲ ಅನೇಕ ರೀತಿಯಿಂದ ನೀಡಿದ್ದಾರೆ ಶಿಕ್ಷಣ ಆಗಿರಬಹುದು ಮನೋರಂಜನೆ ಆಗಿರಬಹುದು ವಿಜ್ಞಾನ ಕ್ಷೇತ್ರದಲ್ಲಾಗಿರಬಹುದು ಮತ್ತು ಕೈಗಾರಿಕಾ ಉದ್ಯಮ ಉದ್ಯೋಗಗಳಲ್ಲಿ ಇನ್ನೂ ಅನೇಕಾರು ರೀತಿಯಲ್ಲಿ ಅವರು ದೇಶಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡಿದ್ದಾರೆ ಆಗಿನ ಇದರಲ್ಲಿ ಗಂಡು ಮಕ್ಕಳಿಗೆ ಶಿಕ್ಷಣದಲ್ಲಿ ಎಷ್ಟು ಹಕ್ಕು ಇದೆಯೋ ಅಷ್ಟೇ ಹಕ್ಕು ಹೆಣ್ಣು ಮಕ್ಕಳಿಗೂ ಸಹ ಇದೆಯೆಂದು ಸರಿ ಸಮಾನವಾದ ಶಿಕ್ಷಣ ಎಲ್ಲಾರಿಗೂ ದೊರಕಬೇಕೆಂದು ಅನೇಕಾರು ರೀತಿಯಲ್ಲಿ ಶಿಕ್ಷಣಕ್ಕೆ ತಮ್ಮದೇ ಆದ ನಿಯಮ ನೀತಿಗಳನ್ನು ತಂದು ಪ್ರತಿಯೊಬ್ಬರು ವಿದ್ಯಾವಂತರಾಗಲು ಸಹಕಾರಿಯಾದರು ಹಾಗೂ ರೈತರಿಗೆ ತಾವು ಬೆಳೆದಂತ ಬೆಳೆಗೆ ಸರಿಯಾದ ಸೂಕ್ತವಾದ ಬೆಲೆ ಸಿಗಲು ಹಾಗೂ ಅವರಿಗೆ ಬೇಕಾದ ಬೆಳೆಯಲು ಬೇಕಾದ ಬೀಜಗಳು ಸಿಗಲು ಇನ್ನೂ ಅನೇಕಾರು ರೀತಿಯಲ್ಲಿ ರೈತರು ಇಂದು ನೆನೆಸಿಕೊಳ್ಳುವ ತರಹ ಸಹಾಯ ಮಾಡಿದ್ದಾರೆ ಮತ್ತು ಇನ್ನೊಂದು ಏನು ಅಂದರೆ ದೇಶದ ಒಳಗೆ ಅಥವಾ ಹೊರಗೆ ಅಂದರೆ ರಾಜ್ಯ ಆಗಲಿ ಜಿಲ್ಲೆ ಆಗಲಿ ಯಾವುದೇ ಊರಿಂದ ಇನ್ನೊಂದು ಊರಿಗೆ ಹೋಗಲು ಜನರಿಗೆ ತೊಂದರೆ ಆಗದಂತೆ ಸಾರಿಗೆ ವ್ಯವಸ್ಥೆಯಲ್ಲಿ ಅನೇಕಾರು ರೀತಿಯ ಬದಲಾವಣೆಗಳನ್ನು ತಂದು ಜನರಿಗೆ ಅನುಕೂಲವಾಗುವಂತಹ ಬಸ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹೀಗೆ ಕೃಷಿ ಮತ್ತು ಹಲವಾರು ರೀತಿಯ ಅವರ ಯೋಜನೆಯಿಂದಾಗಿ ಇಂದು ನೆನೆಸಿಕೊಳ್ಳುವಂತಹ ಸಹಾಯವನ್ನು ದೇಶದ ಜನರಿಗೆ ಅವರು ಮಾಡಿದ್ದಾರೆ ಹಾಗೂ ಅವರಿಂದಾಗಿ ಅನೇಕಾರು ಜನಗಳ ಜೀವನ ಶೈಲಿಯೂ ಬದಲಾಗಿದೆ ಮಧ್ಯಮ ವರ್ಗದವರು ಕಡು ಬಡವರು ಜೀವನ ನಡೆಸಲು ಸುಗಮವಾಗ ಆಗುವಂತಹ ಅನೇಕಾರು ರೀತಿಯ ಧನ ಸಹಾಯ ಆಗಿರಬಹುದು ಅಥವಾ ದೇಶದಲ್ಲಿರುವ ನೀತಿ ನಿಯಮಗಳ ಬದಲಾವಣೆಯಿಂದಾಗಿರಬಹುದು ಅನೇಕಾರು ರೀತಿಯ ಬೆಳವಣಿಗೆಗಳನ್ನು ಮಾಡಿದ್ದಾರೆ